ನಾನು ರನ್ನಿಂಗ್ ಬಗ್ಗೆ ತುಂಬ ಉತ್ಸಾಹಿಯಾಗಿದ್ದೇನೆ ಯಾಕೆಂದ್ರೆ ಅದು ಆರೋಗ್ಯದ ಮಟ್ಟಿನಲ್ಲಿ ನೋಡಿದರೆ ಅದು ಆರೋಗ್ಯವನ್ನು ಸುಧಾರಿಸಲು ಮತ್ತು ಈ ಶಾರೀರಿಕ ಹಾಗೂ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳು ಕಾಯ್ದುಕೊಳ್ತದೆ ಅದು ಇದಕ್ಕೆ ತುಂಬ ಸಹಕಾರಿಯಾಗಿದೆ ಅದು ಓಟವು ದೈನಂದಿನ ಜೀವನದಲ್ಲಿ ನಮಗೆ ತುಂಬ ಶಕ್ತಿಯನ್ನು ಕೊಡ್ತದೆ ಮತ್ತು ದೀರ್ಘಕಾಲ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ಒತ್ತಡವನ್ನು ತಗ್ಗಿಸಲು ತುಂಬ ಸಹಾಯ ಮಾಡ್ತದೆ ಈಗ ಪ್ರತಿಯೊಂದು ದಿನವು ನಾವು ಊಟ ಮಾಡಲು ಯತ್ನಿಸಬೇಕು ಯಾಕೆಂದ್ರೆ ಇದು ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಮ ಮನಸ್ಸಿನ ಆರೋಗ್ಯವನ್ನು ಸುಧಾರಿಸಲು ಇದು ಸಹಾಯ ಮಾಡ್ತದೆ ಸಾಮಾನ್ಯವಾಗಿ ಬೆಳಗಿನ ಹೊತ್ತನ್ನೆ ಹೊತ್ತಿನಲ್ಲಿ ನಾವು ರನ್ನಿಂಗ್ ಹೆಚ್ಚಾಗಿ ಮಾಡಬೇಕು ಯಾಕೆಂದರೆ ನಾವು ಖಾಲಿ ಹೊಟ್ಟೆಯಲ್ಲಿ ರನ್ನಿಂಗ್ ಮಾಡಿದ್ರೆ ನಮ್ಮ ದೇಹದಲ್ಲಿರುವ ಆಲಸ್ಯ ಮತ್ತು ಕೆಟ್ಟ ಬ್ಯಾಕ್ಟಿರ್ಯಾಗಳು ಅದೆಲ್ಲ ನಮ್ಮ ಬೆವರಾಗಿ ಬೆಳಗ್ಗೆ ಹೋಗ್ತದೆ ಹಾಗೆಯೇ ಈ ನಾನು ಯಾವುದೇ ಗುಂಪಿಗೆ ಸೇರಲಿಲ್ಲ ನಾನು ರನ್ನಿಂಗಲ್ಲಿ ನಾನು ಯಾವುದೇ ರನ್ನಿಂಗ್ ಗ್ರು ಗುಂಪಿಗೆ ನಾನು ಸೇರಲಿಲ್ಲ ಹಾಗಂತ ಹೇಳಿ ನನಗೆ ಸೇರಲಿಕ್ಕೆ ತುಂಬ ಆಸಕ್ತಿ ಇದೆ ಯಾಕಂತ ಹೇಳಿದರೆ ಈ ಓಟ ರನ್ನಿಂಗ್ ಅಂತ ಹೇಳಿದ್ರೆ ಅದೊಂದು ವ್ಯಾಯಾಮ ಮಾಡಿದ ಹಾಗೆ ನಮ್ಮ ಕೈಕಾಲುಗಳೆಲ್ಲ ಗಟ್ಟಿಯಾಗ್ತದೆ ಮತ್ತು ನಮ್ಮ ಮಾನಸಿಕ ಆರೋಗ್ಯವು ಹೆಚ್ಚಳ ಹೆಚ್ಚುತ್ತದೆ ಅದರಿಂದ ಹಾಗೆಯೇ ನಾವು ಒಬ್ಬನೇ ವ್ಯಾಯಾಮ ಮಾಡಿದರೆ ನಮಿಗೆ ಅಷ್ಟೆಂತ ಉತ್ಸಾಹ ಬರುವುದಿಲ್ಲ ಅದಕ್ಕಾಗಿ ಒಂದು ಒಂದೇ ಮನೋಭಾವ ಇರುವ ಒಂದು ಗುಂಪಿಗೆ ಸೇರಿ ಅದೇ ಒಂದು ರನ್ನಿಂಗ್ ಗ್ರೂಪಿಗೆ ಸೇರಿದರೆ ಎಲ್ಲ ನಮ್ಮ ಗೆಳೆಯರು ಒಟ್ಟಾಗಿ ಬೆಳಿಗ್ಗೆ ವ್ಯಾಯಾಮ ರೂಪದಲ್ಲಿ ನಾವು ರನ್ನಿಂಗ್ ಮಾಡಿದರೆ ನಮ್ಮ ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳ್ತದೆ ಮತ್ತು ನಮ್ಮ ಮನೋಸ್ಥೈರ್ಯ ಹಾಗೂ ನಮ್ಮ ಗೆಳೆತನ ಇನ್ನೂ ಮುಂದುವರಿತದೆ ಹಾಗೆಯೇ ಈ ಓಟಗಳಿಂದ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಈ ಮಾಡರ್ನ್ ಯುವಕರಿದಾರಲ್ಲಾ ಅವರು ತುಂಬ ಮೊಬೈಲ್ನಲ್ಲಿ ಅವರ ಸಮಯವನ್ನು ವ್ಯರ್ಥ ಮಾಡ್ತಾರೆ ಈ ಓಟದಿಂದಾಗಿ ಅವರ ಆರೋಗ್ಯ ಇನ್ನಷ್ಟು ಹೆಚ್ಚು ಹೆಚ್ಚುತ್ತದೆ